ಹೌದು ಸಂಗೀತವನ್ನು ನಾವು ಗುರುವಿನ ಮುಖೇಯಂಥರ ಕಲಿಯುವುದು ಶ್ರೇಷ್ಠವಾದ ಮಾರ್ಗ ನಾನು ಕೆಲವು ಸಂಗೀತ ಗುರುಗಳ ಮೇಲೆ ಧನ್ಯವಾದದ ಭಾವನೆಯನ್ನ ಹೊಂದಿದ್ದೇನೆ ಅವರು ನನಗೆ ಸಂಗೀತದ ವಿವಿಧ ಮೌಲ್ಯಗಳನ್ನು ನನಗೆ ಅವರು ಬೋಧಿಸಿದರು ಸಂಗೀತದ ಸೂಕ್ಷ್ಮತೆಯನ್ನು ನನಗೆ ಕಲಿಸಿದರು ಅವರು ನನಗೆ ಸಂಗೀತ ದಲ್ಲಿ ಆತ್ಮಾನುಭವವನ್ನುಕಲಿಸಿ ಹೊರಗೆ ಮಾತ್ರ ಹೊಂದಬಹುದಾದ ಮನಃಶಾಂತಿ ಮತ್ತು ಆಧ್ಯಾತ್ಮಿಕದ ಆತ್ಮ ಸಮರ್ಪಣೆಯನ್ನು ಬೋಧಿಸಿದರು ಅವರು ನಯನಾಚರಣೆಯಲ್ಲಿ ನಾನು ಒಂದು ಅದ್ವಿತೀಯ ಅನುಭವವನ್ನು ಪಡೆದೆ ಅವರ ಪ್ರೇಮ ಪ್ರೋತ್ಸಾಹ ಮತ್ತು ಅದರಲ್ಲಿ ನನ್ನ ಸಂಗೀತ ಜೀವನಕ್ಕೆ ಒಂದು ದೇವರ ದರ್ಶನವಾದದ್ದು ನಾನು ಅವರನ್ನು ನನ್ನ ಜೀವನದಲ್ಲಿ ಒಂದು ಅದ್ವಿತೀಯ ಗುರುಗಳಾಗಿ ನೋಡುತ್ತೇನೆ